ನಾನಿಲ್ಲೇ ಬ್ಲಿಂಕ್ ಇಟ್ಟಲ್ಲಿ ಕೆಲಸ ಮಾಡ್ತಿರೋದು ಇದು ಆನ್ಲೈನ್ ಡೆಲಿವರಿ ನಮ್ಮ ಉದ್ಯೋಗದಲ್ಲಿ ಬಂದ್ಬಿಟ್ಟು ಇವಾಗ ದಸರಾ ಇತ್ತಲ್ಲ ಫೆಸ್ಟಿವಲು ದಸರಾ ದೀಪಾವಳಿಗೆಲ್ಲ ಒಳ್ಳೆಯ ಆಫರ್ ಕೊಟ್ಟಿದ್ದ ಮತ್ತು ಒಂದು ಟೈಮು ಅಂದರೆ ಡೇಗೆ ಟ್ವೆಂಟಿ ಫೈ ಆರ್ಡರ್ಸ್ ಹೊಡ್ದ್ಬುಟ್ಟು ಒಂದು ಗೇಮ್ ಕೊಟ್ಟಿದ್ದ ಸ್ಪಿನ್ದು ಒಳ್ಳೆಯ ಗೇಮು ನಾವು ಸ್ಪಿನ್ ಮಾಡಿದ್ರೆ ಅಲ್ಲಿ ಬರೋ ಗಿಫ್ಟ್ ಬರೋದು ಐಫೋನ್ ಒಂದು ಮತ್ತು ಮಿಕ್ಸಿ ಐರನ್ ಬಾಕ್ಸು ಆಮೇಲೆ ಫ್ರಿಜ್ಜು ಇನ್ನೊಂದು ಟಿ ವಿ ಆಮೇಲೆ ಇನ್ನೊಂದು ಲಾಸ್ಟ್ ಆಪ್ಷನ್ನು ಬೆಟರ್ ಲಕ್ ನೆಕ್ಷ್ಟ್ ಟೈಮ್ ಅಂತ ಒಂದು ಆಪ್ಷನ್ ಇತ್ತು ಸೊ ಆ ಥರ ಇತ್ತು ನಾನು ಟ್ರೈ ಮಾಡಿದೆ ಯಾವುದು ಬಿದ್ದು ಬಂದಿಲ್ಲ ಬಟ್ ನಮ್ಮ ಸ್ಟೋರಲ್ಲಿ ಇಬ್ಬರು ಮೂರು ಜನಕ್ಕೆಲ್ಲ ಬಂತು ಆ ಥರ ಆಫರು ಅವ್ರು ಚೆನ್ನಾಗಿ ಒಬ್ಬನಿಗ್ ಫೋನ್ ಸಿಕ್ಕಿತು ಇನ್ನೊಬ್ರಿಗೆ ಟಿ ವಿ ಇನ್ನೊಬ್ರಿಗೆ ಫ್ರಿಜ್ಜು ಬಂದುಬಿಡ್ತು ನಮ್ಗೇನು ಬಂದಿಲ್ಲ ನೆಕ್ಸ್ಟ್ ಹಬ್ಬಕ್ಕೆಲ್ಲ ಬರುತ್ತಲ್ಲ ಆವಾಗ ನಾವು ಆ ಗೇಮ್ ಆಡಿಬಿಟ್ಟು ಗೆಲ್ಲಬೇಕು ಆಮೇಲೆ ನಮ್ಮದು ಕೆಲ್ಸದಲ್ಲಿ ಇನ್ನೊಂದು ಬೋನಸ್ ಅಂತ ಕೊಡ್ತಾನೆ ಅಂದರೆ ಜಾಯ್ನಿಂಗ್ ಬೋನಸ್ ಬಂದುಬಿಟ್ಟು ಸೆವೆನ್ ತೌಸನು ಮತ್ತು ನಾನೊಬ್ಬ ಇನ್ನೊಬ್ರಿಗೆ ರೆಫರ್ ಮಾಡಿದ್ರೆ ಅದಕ್ಕೆ ಸೆವೆನ್ ತೌಸನ್ ರೂಪೀಸ್ ಕೊಡ್ತಾರೆ ಅವ್ರು ವೀಕ್ಲಿ ಬಟ್ ಅವ್ರು ಇಪ್ಪತ್ತು ದಿವ್ಸ್ದಲ್ಲಿ ಇನ್ನೂರು ಆರ್ಡ್ರು ಹೊಡ್ದ್ರೆ ಮಾತ್ರ ಸೆವೆನ್ ತೌಸನ್ ಅವ್ರಿಗೆ ಸೆವೆನ್ ತೌಸನ್ ನಮಗೆ ಟೋಟಲ್ ಫೋರ್ಟಿನ್ ತೌಸನ್ ಬರುತ್ತೆ ಆಮೇಲೆ ರೆಸ್ಟ್ ಅಂತ ಏನಿಲ್ಲ ನಮ್ಮ ಕೆಲ್ಸದಲ್ಲಿ ನಮ್ಗೆ ಯಾವಾಗ ಸಾಕು ಅನಿಸುತ್ತೆ ಇವಾಗ ಟ್ವೆಂಟಿ ಫೈ ಆರ್ಡರ್ಸ್ ಮಾಡಬೇಕು ಬೆಳಗ್ಗೆ ಆರು ಗಂಟೆಗೆ ಹೋಗಿ ಸಾಯಂಕಾಲ ನಾಲ್ಕು ಗಂಟೆಗೆಲ್ಲ ಇಲ್ಲ ಐದು ಗಂಟೆಗೆಲ್ಲ ಮುಗ್ದೋಗುತ್ತೆ ಅದಕ್ಕಿನ್ನ ಇನ್ನೂ ಜಾಸ್ತಿ ಮಾಡಿದ್ರೆ ನಮಗೆ ಇನ್ನೂ ಲಾಭ ಆಮೇಲೆ ಒಳ್ಳೆಯ ಕೆಲಸ ಅನಿಸುತ್ತೆ ನಮ್ಮದು ನಮ್ದು ಇನ್ನೊಂದು ಕಷ್ಟ ಅಂದರೆ ಈ ಕಶ್ಟಮರ್ ಕಾಲ್ ಮಾಡಿದಾಗ ನಾವು ಮಾಡಿದ್ರೆ ಅವ್ರು ಪಿಕ್ಕೇ ಮಾಡೋಲ್ಲ ಒಂದೊಂದು ಕಶ್ಟಮರ್ ಇರ್ತಾರೆ ಅವ್ರು ಫೋನ್ ಮಾಡಿ ಫೋನ್ ಮಾಡ್ತೀವಿ ಎತ್ತೋದೇ ಇಲ್ಲ ಅವ್ರು ಏನಾದ್ರೂ ಬುಕ್ ಮಾಡ್ಬಿಟ್ಟು ಎಲ್ಲೋ ಆಚೆ ಹೋಗ್ಬಿಟ್ಟಿರ್ತಾರೆ ಇಲ್ಲಾಂದರೆ ಫೋನು ಸ್ವಿಚ್ ಆಫು ಅಥವಾ ಏನೋ ಇಶೂ ಬಂದುಬಿಡುತ್ತೆ ಆವಾಗ ನಮಗೆ ಹಿಂಸೆ ಆಗೋದು ಯಾಕಂದರೆ ಅರ್ಧ ಗಂಟೆ ನಾವು ರೋಡಲ್ಲೇ ಕಾಯ್ಕೊಂಡು ಇದ್ದುಕೊಂಡು ಕಶ್ಟಮರ್ ಕೇರಿಂದ ಅವ್ರ ಕಾಲ್ ಸಪೋರ್ಟ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಸರ್ ಈ ಥರ ಕಶ್ಟಮರ್ ಬುಕ್ ಮಾಡಿದ್ರು ಆರ್ಡ್ರು ಅವರೇ ಫೋನ್ ಪಿಕ್ ಮಾಡ್ತಾ ಇಲ್ಲ ಇದೇನು ಮಾಡೋದು ಆರ್ಡ್ರು ಅಂತ ಅವ್ರು ಅವಾಗ ಹೇಳ್ತಾರೆ ಸರ್ ಇದೊಂದು ಕ್ಯಾನ್ಸಲೇಷನ್ನು ಮಾಡೋಕ್ಕೆ ನಿಮ್ಗೆ ಹೇಳ್ತಿನಿ ಆ ಥರ ನೀವು ಫಾಲೋ ಅಪ್ ಮಾಡಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ ಆರ್ಡ್ರು ಅಂತ ಸರಿ ಸರ್ ಅಂತೇಳದ್ರೆ ಅವರು ಒಂದು ಹತ್ತು ನಿಮಿಷ ಮಾತಾಡ್ತಾರೆ ಸರ್ ನೀವು ಪಶ್ಟ್ ಹೋಗ್ಬಿಟ್ಟು ಎಲ್ಪ್ ಸೆಂಟ್ರ್ಗೋಗಿ ಅಲ್ಲಿ ಕಶ್ಟಮರು ನಿಮ್ಮ ಫೋನ್ ಮಾಡ್ದ್ರೆ ತೆಗಿತಿಲ್ಲ ಅಂತ ಆಪ್ಷನ್ನಿರುತ್ತೆ ಆ ಥರ ಹಾಕಿ ಆಮೇಲೆ ಕಶ್ಟಮರ್ ಕೇರಿಂದ ಮತ್ತೆ ಇನ್ನೊಬ್ಬರು ಕಾಲ್ ಮಾಡ್ತಾರೆ ಎಡ್ಡ್ ಆಫೀಸಿಂದ ಅವ್ರು ಕಾಲ್ ಮಾಡಿದಾಗ ಸರ್ ಅವ್ರಿಗೂ ಸೇಮ್ ನಾನು ಏನು ಹೇಳ್ದೆ ಅದೇ ಈ ಥರ ಕಶ್ಟಮರ್ ಕಾಲ್ ಪಿಕ್ ಮಾಡ್ತಾ ಇಲ್ಲ ಸರ್ ಇಲ್ಲಿ ವೇಟ್ ಮಾಡ್ತಾಯಿನ್ ಆವಾಗಿಂದ ಅದೇ ಥರ ಅವ್ರಿಗೂ ಹೇಳ್ದೆ ಸರಿ ಇರಿ ಸರ್ ನಾನೊಂದು ಸರಿ ಟ್ರೈ ಮಾಡ್ತೀನಂತ ಕಶ್ಟಮರ್ ಕೇರಿಂದ ಅವ್ರು ಎಡ್ಡ್ ಆಫೀಸಿಂದ ಟ್ರೈ ಮಾಡ್ತಾರೆ ಕಶ್ಟಮರ್ಗೆ ಕನೆಕ್ಟ್ ಆಯ್ತಂದ್ರೆ ಕಶ್ಟಮರ್ ಡೈರೆಕ್ಟು ನನ್ನ ಹತ್ರ ಮಾತಾಡ್ತಾರೆ ಯಾತಕ್ಕಂದ್ರೆ ಅವ್ರು ಕಾನ್ಫರೆನ್ಸ್ ಕಾಲ್ ಹಾಕ್ಬುಡ್ತಾರೆ ಕನೆಕ್ಟ್ ಆಗಿಲ್ಲ ಅಂದರೆ ಸೊ ಸ್ವಾರಿ ನಮ್ಗೆ ಹೇಳ್ತಾರೆ ಸರಿ ಸರ್ ಅವ್ರು ಕಶ್ಟಮರ್ ಕಾಲ್ ಪಿಕ್ ಮಾಡ್ತಾ ಇಲ್ಲ ಈ ಆರ್ಡ್ರನ್ನ ನಾನು ಕ್ಯಾನ್ಸಲ್ ಮಾಡ್ತೀನಿ ನೀವು ಎತ್ಕೊಂಡೋಗಿ ಮತ್ತೆ ನಿಮ್ಮ ಸ್ಟೋರ್ ಇದೆಯಲ್ಲ ಅಲ್ಲಿ ರಿಟರ್ನ್ ಕೊಟ್ಟುಬಿಡಿ ಅಂತ ಹೇಳ್ತಾರೆ ನಾನು ಮತ್ತೆ ಅಲ್ಲೋಗ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ ಅವ್ರಿಗೆ ಕೊಟ್ಬಿಟ್ಟು ಅಲ್ಲೊಂದು ಸ್ಕ್ಯಾನ್ ಇರುತ್ತೆ ಅದು ಮಾಡಿದ್ರೆ ಅದು ಟಾಸ್ಕು ನಮ್ಮದು ಕಂಪ್ಲೀಟಾಗುತ್ತೆ ಅದೇ ಥರ